ವರ್ಷದಲ್ಲಿ ಸಾಮಾನ್ಯವಾಗಿ ಬೇಸಿಗೆಗಾಲ ಚಳಿಗಾಲ ಮಳೆಗಾಲ ಹೀಗೆ ಮೂರು ಋತುಗಳಿವೆ ಆದರೆ ನಾನು ಮಳೆಗಾಲದಲ್ಲಿ ಪ್ರಯಾಣಿಸಲು ಬಯಸುತ್ತೇನೆ ಮಳೆಗಾಲದಲ್ಲಿ ಮಲೆನಾಡು ಶಿವಮೊಗ್ಗ ಕೂಡ್ಲು ಫಾಲ್ಸ್ ಮುಂತಾದವುಗಳ ಸ್ಥಳಗಳನ್ನು ನೋಡಲು ಸುಂದರವಾದ ಸ್ಥಳವಾಗಿರುತ್ತದೆ ಇತ್ತೀಚೆಗೆ ನಾನು ಮತ್ತು ನನ್ನ ಸ್ನೇಹಿತರು ಸೇರಿ ಶಿವಮೊಗ್ಗದಲ್ಲಿರುವ ಜೋಗ ಜಲಪಾತ ವೀಕ್ಷಣೆಗೆ ಹೋದೆವು ಅಲ್ಲಿ ಜೋಗ ಜಲಪಾತದಲ್ಲಿ ನೀರು ಮೇಲಿನಿಂದ ಕೆಳಗಡೆ ಚಿಮ್ಮುತ್ತಿರೋ ದೃಶ್ಯವನ್ನು ನೋಡಲು ಸಾವಿರಾರು ಪ್ರವಾಸಿಗರು ಕೂಡ ಬಂದಿದ್ದರು ಆ ದೃಶ್ಯವನ್ನು ನೋಡಲು ಮಳೆಗಾಲದಲ್ಲಿ ಮಾತ್ರ ಕಾಣಸಿಗುತ್ತದೆ ಮಳೆಗಾಲದಲ್ಲಿ ಪ್ರವಾಸ ಕೈಗೊಂಡಿರುವುದರಿಂದ ಒಳ್ಳೆಯ ತಂಪಾದ ವಾತಾವರಣ ಸುತ್ತಲೂ ಹಸಿರಿನಿಂದ ತುಂಬಿದ ಪರಿಸರ ಮುಂತಾದವುಗಳನ್ನು ಕಾಣಲು ಮನಸ್ಸಿಗೆ ತುಂಬ ಖುಷಿಯಾಗುತ್ತದೆ ಅದು ಕೂಡ ದ್ವಿಚಕ್ರ ವಾಹನದಲ್ಲಿ ಪ್ರಯಾಣಿಸಲು ಮಳೆಗಾಲದಲ್ಲಿ ಹೇಳಿದ ಒಂದು ಋತುವಾಗಿರುತ್ತದೆ ಮತ್ತು ಅದರ ಅನುಭವ ಕೂಡ ಒಂದು ಬೇರೆಯೇ ಆಗಿರುತ್ತದೆ ಹಾಗಾಗಿ ನಾನು ಹೆಚ್ಚಾಗಿ ಮಳೆಗಾಲದಲ್ಲಿ ಪ್ರಯಾಣಿಸಲು ಬಯಸುತ್ತೇನೆ